ಕ್ರೀಡೆಗಳು ಅಂದರೆ ನಮಗೆ ಎಲ್ಲರಿಗು ಇಷ್ಟವಾದ ಕೆಲಸ ಅಂತ ಹೇಳ್ತೀನಿ ನಾನು ಯಾಕಂದರೆ ನಾವು ಕ್ರೀಡೆಯನ್ನು ಆಡ್ಬೇಕಾದರೆ ನಮಗೆ ಬೇರೆ ತಿಂಕ್ ಮಾಡಕ್ಕೆ ನಮಗೆ ಟೈಮೇ ಇರಲ್ಲ ಒಂದು ಎಕ್ಸಾಂಪಲ್ ತಗೊಳೋದು ಅಂದರೆ ಈಗ ಕ್ರಿಕೆಟ್ನ್ನ ನಾವು ಆಡೋದರಿಂದ ಅಥ್ವ ನೊಡೋದರಿಂದ ನಾವು ಏನು ಅನ್ಕೊಳ್ತೀವಿ ಅಂದರೆ ಈಗ ಅವ್ನ ಬ್ಯಾಟ್ ಮಾಡ್ತಿದಾನೆ ಈಗ ಅವ್ನ ಬ್ಯಾಟಿಂಗಿಗೆ ಬಂದಿದ್ದಾನೆ ಈಗ ಅವ್ನ ಬೊಲಿಂಗಿಗೆ ಬಂದಿದ್ದಾನೆ ಅದು ಬಾಲ್ ಎಲ್ಲೋಗತ್ತೆ ಎಷ್ಟು ರನ್ ಹೊಡಿಯುತ್ತಾನೆ ಎಲ್ಲಿ ಹೋಗ್ತಾನೆ ಯಾರು ರನ್ ಔಟ್ ಆಗ್ತಾರೆ ಇದರಿಂದಾನೆ ನಾವು ಇದನ್ನೆ ಯೋಚನೆ ಮಾಡ್ತಿರ್ತೀವಿ ಇದನ್ನ ಬಿಟ್ಟು ನಾವು ಬೇರೆ ಏನು ಯೋಚನೆ ನಮ್ಮ ಪ್ರಾಬ್ಲಮ್ಸ್ನ ಏನು ಯೋಚನೆ ಮಾಡಲ್ಲ ಅದರಿಂದ ನಮಗೆ ಒತ್ತಡ ಒಂಚೂರು ಆ ಕ್ಷಣಕ್ಕೆ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿನಿ ನಾನು